ಕ್ರೀಡೆಗಳು ಜನರ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಹೆಚ್ಚು ಸಹಕಾರಿ ಆಗಿವೆ ಅಂತ್ಹೇಳಿ ಹೇಳ್ತೀನಿ ಹೆಂಗಪ್ಪ ಅಂತಂತಂದರೆ ಇವಾಗ ನಾವು ಕ್ರೀಡೆ ಆಡ್ಲಾರ್ದರ್ದೆಗೇ ಉದಾಹರಣೆ ತಗೋಬೇಕಂದ್ರೆ ಯಾವುದೇ ಒಂದು ಗೇಮ್ಸ್ ಆಡಲ್ಲ ಮತ್ತು ಕುಂತಲ್ಲೆ ಕುಂತಿರ್ತಾರೆ ಮನೆಯಲ್ಲಿ ಏನು ವಾಕಿಂಗ್ ಹೋಗಲ್ಲ ಏನು ಹೋಗಿಲ್ಲಂದರೆ ಏನಾಗತ್ತಂದರೆ ಕೆಲವೊಬ್ರಲ್ಲಿ ಬೊಜ್ತನ ಬರತ್ತೆ ಮತ್ತು ಏನಾಗತ್ತಂದರೆ ಕೆಲವೊಬ್ಬರಲ್ಲಿ ಏನಂದರೆ ನಾ ಎಲುಬುಗಳು ನಾಡಿಗಳು ಅವೇನು ಹಿಡುಕೊಂಡಂಗಾಗಿ ಸೊಲ್ಪ ಏನೋ ತೊಂದರೆ ಆಗತ್ತೆ ಅವ್ರ ಜೀವದ ಆರೋಗ್ಯದಲ್ಲಿ ತೊಂದರೆ ಕಾಣ್ಸ್ಕೊಳ್ಳುತ್ತೆ ಆದರೆ ಇದೆ ಅದೇ ಕ್ರೀಡೆಗಳು ಆಡ್ತಕ್ಕಂಥ ಜನರು ಏನಪ್ಪ ಅಂತಂದರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಏನು ಕಾಣ್ಸ್ಕೊಳ್ಳಲ್ಲ ಯಾಕಂತಂದರೆ ಅವ್ರದ್ದು ಅವ್ರು ಎಲ್ಲ ಥರದವಕ್ಕೆ ಆ್ಯಕ್ಟಿವಿಟೀಸ್ ಇರ್ತವು ಏನಂದರೆ ಕಾಲು ಮೂಮೆಂಟ್ ಇರ್ತೆ ಆಮೇಲೆ ಕೈ ಆ ಕಡೆ ಈ ಕಡೆ ಓಡಾಡ್ತಾರೆ ಅಂದಾಗ ಏನಾಕತ್ತಂದ್ರೆ ಕಾಲು ಮಂಡಿನೋವು ಬರಲ್ಲ ಆಮೇಲೆ ಏನಂತಂದರೆ ದೈಹಿಕವಾಗಿ ಯಾವ ರೀತಿಯಾಗಿ ಆ ಮನುಷ್ಯ ಸದೃಢ ಆಗ್ತಾನೆ ಅಂತಂತಂದ್ರೆ ಹೆಚ್ಚು ಏನು ಮಝಲ್ ಬೆಳಿತಾವೆ ಮಝಲ್ಸ್ ಬೆಳಿತಾವ ಅದಾದ್ಮೇಲೆ ಏನಂತಪ್ಪ ಅಂತಂದರೆ ಎತ್ತರ ಆಗ್ತಾರೆ ಎತ್ತರವನ್ನು ಬೆಳಿತಾರೆ ಕ್ರೀಡೆಗಳಿಂದ ಮತ್ತು ಮಾನಸಿಕವಾಗಿ ಹೇಗಪ್ಪ ಅಂತಂತಂದರೆ ಕ್ರೀಡೆಗಳು ಆಡೋದರಿಂದ ನಮಗೊಂದು ಫ್ರೀ ಮೈಂಡ್ ಆಗ್ಬಿಡುತ್ತೆ ಮೆದುಳಿಗೆ ಏನು ಸಿಗತ್ತಪ್ಪಾ ಅಂತಂದ್ರೆ ರಿಲ್ಯಾಕ್ಸೇಷನ್ ಸಿಕ್ಬಿಡತ್ತೆ ಆವಾಗ ಏನಾಗುತ್ತಂದ್ರೆ ನಾವು ಏನೊ ಒಂದು ಊ ಮಾಡ್ಬೇಕಂತ ಇರ್ತೀವಿ ಏನಪ್ಪ ಅಂದರೆ ನಾವು ವಿದ್ಯಾರ್ಥಿಗಳೀಗ ಓದ್ಬೇಕಂದು ಇರ್ತೀವಿ ನಮ್ಮ ಕಾನ್ಸನ್ಟ್ರೇಶನ್ ಇರಲ್ಲ ಫೋಕಸ್ ಆವಾಗ ಏನಪ್ಪ ಅಂತಂದರೆ ನಾವು ದಿನಾಲು ಯಾವುದೇ ಎಕ್ಸಸೈಸ್ ಮಾಡಲಿ ಕ್ರೀಡೆ ಆಡಲಿ ಒಂದು ಆ ಅರ್ಧ ಗಂಟೆ ತನ ಒಂದು ಗಂಟೆ ಕ್ರೀಡೆ ಆಡಿದರೆ ಏನಾಗತ್ತಪ್ಪ ಅಂದರೆ ನಮ್ ಮೈಂಡೆಲ್ಲಾ ಕ್ಲಿಯಾರಾಗತ್ತ ಕ್ಲಿಯರಾಗಿ ನಾವ್ ಯಾವ್ದ್ರ್ ಸ ಬಗ್ಗೆ ಓದ್ಬೇಕಂದ್ ಇರ್ತೀವೀ ಯಾವ್ದ್ರ್ ಬಗ್ಗೆ ಫೋಕಸ್ ಮಾಡ್ಬೇಕಂದ್ ಇರ್ತೀವಿ ಆ ಕಡೇನ್ ನಮ್ ಮೆದುಳೂ ಚುರುಕಾಗ್ಬಿಡುತ್ತೆ ಚುರುಕಾಗಿ ಏನಪ್ಪ ಅಂತಂದರೆ ದಿನನಿತ್ಯ ಮಾಡುವಂಥ ಕೆಲಸಗಳಲ್ಲಿ ಬದಲಾವಣೆ ಆಗ್ತಾವ ಬದ್ಲಾವಣೆಯಾಗಿ ನಮ್ಮ ದೈನಂದಿನ ಚಟುವಟಿಕೆಗಳು ಸಾ ದೈನಂದಿನ ಚಟುವಟಿಕೆಗಳು ಕರೆಕ್ಟಾಗಿ ನಡಿತಾವ